ಹಾಂ ಹೌದು ಸರ್

ಹೌದ ಸರ್ ಯಾವ್ಥರ ಮಾಹಿತಿ ಬೇಕಾಗಿತ್ತು ನಿಮಗೆ ಟೂರಿಸ್ಟ್ ಬಗ್ಗೆ ಬೇಕಾಗಿತ್ತಾ ಅಥ್ವಾ ಪಾಪ್ಯುಲರ್ ಪರ್ಸನ್ಗಳ ಬಗ್ಗೆ ಬೇಕಾಗಿತ್ತಾ ಹೌದಾ ಸರ್ ಹಾಗದ್ರೆ ನಮ್ಗೆ ಅದಗೊಂದು ಬಂದು ಐತಿಹಾಸಿಕ ಒಂದು ಪ್ಲೇಸ್ ಆಗಿದೆ ನಮ್ಮ ಗದಗ್ದಲ್ಲಿ ಬಂದು ವೀರ ನಾರೇಣ ಟೆಂಪಲ್ ಅಂತ ಇದೆ ಅದು ಬಹಳ ಹಳೆ ಕಾಲದ ಒಂದು ಟೆಂಪಲ್ ಇದೆ ಅದು ಬಿಟ್ಟರೆ ವೀರ ನಾರೇಣ ಟೆಂಪಲ್ ಮತ್ತೆ ಬಂದರೆ ಈ ಕಡೆ ಬಸವೇಶ್ವರ ಸ್ಟ್ಯಾಚು ಇದೆ ಅದು ಬಿಟ್ಟರೆ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇದೆ ಅದು ಬಿಟ್ಟರೆ ಗದಗ ಝೂ ಅಂತ ಇದೆ ಮತ್ತೆ ಕಪ್ಪದ ಗುಡ್ಡ ಅಂತಿದೆ ಲಕ್ಕುಂಡಿ ಅಂತಿದೆ ಹೀಗೆ ಹಲವಾರು ಪ ಹಲವಾರು ಪ್ಲೇಸ್ಗಳಿದೆ ನೋಡುವಂಥ ಪ್ಲೇಸ್ಗಳಿವೆ ಹಾಂ ಸಿಗ್ತದೆ ಸರ್ ಆ ಥರ ರೂಮ್ಗಳೆಲ್ಲ ಸಿಗ್ತವೆ ನಿಮಗೆ ಯಾವ್ಥರ ಕ್ವಾಲಿಟಿ ಬೇಕು ಸರ್ ನಿಮಗೆ ಹೈದು ಹೈ ಲೆವೆಲಿದು ಬೇಕಾ ಮಿಡಲ್ ಲೆವೆಲ್ ಬೇಕಾ ಅಥ್ವಾ ಫುಲ್ ಲೋ ಲೆವೆಲಿದು ಬೇಕಾ ನಿಮ್ಗೆ ಯಾವರೀತಿ ಬೇಕೊ ಅದ್ರ ಮೇಲೆ ಪ್ರೈಜ್ ಇದೆ ಪ್ರೈಜ್ ಇರತ್ತೆ ಸರ್ ಅದು ನೀವು ಪೂರ ಲೋ ಲೆವೆಲ್ದು ಅಂದರೆ ಸರ್ ಅದೆ ಟೆನ್ ತೌಸಂಡ್ ಆಗತ್ತೆ ಸ್ವಲ್ಪ ಮಿಡಲ್ ಮಿಡಲ್ ತಗೊಂಡರೆ ಅದು ಟ್ವೆಂಟಿ ತೌಸಂಡ್ ಆಗುತ್ತೆ ನಿಮ್ದು ಫುಲ್ ಹೈದು ಬೇಕಂದರೆ ಅದು ಮೂವತ್ತು ಸಾವಿರ ಮಟ್ಗೆ ಆಗುತ್ತೆ ನಿಮ್ಗೆ ಎಷ್ಟು ಹಣದೊಳಗೆ ಬೇಕಂತ ಹೇಳಿದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ

ಓಕೆ ಸರ್ ಹಾಗಂದ್ರೆ ನೀವು ಟ್ವೆಂಟಿ ಇಪ್ಪತ್ತು ಸಾವಿರ ರೂಪಾಯ್ದು ಅದೊಂದು ತಗೊಳ್ಡ್ರಿ ಅದು ಬೆಸ್ಟ್ ಅದ ಅದು ನಾವು ಊಟನು ಕೊಡ್ತಿವಿ ಅದ್ರ ಜೊತೆ ರೂಮ್ನು ಕೊಡ್ತಿವಿ ಅದ್ರ ಜೊತೆ ನಮ್ಮದೆ ಕಾರ್ ಇದೆ ನಮ್ಮ ಕಾರಲ್ಲೆ ನಾವು ಕರ್ಕೊಂಡು ಹೋಗಿ ನಿಮ್ಮನ್ನೆಲ್ಲ ಊರೆಲ್ಲ ಸುತ್ತಾಡಸ್ತೀವಿ ನಿಮಗಿದು ಓಕೆನ ಸರ್ ಹಾಂ ಎಲ್ಲಾ ನೋಡ್ಬೋದು ಸರ್ ನೀವು ಒಂದು ವಾರದಲ್ಲಿ ಎಲ್ಲ ಕಡೆನು ಸುತ್ತಾಕಿಸ್ತೀನಿ ಎಲ್ಲ ಪ್ಲೇಸ್ಗಳನ್ನ ಸರಿಯಾಗಿ ತೋರಿಸ್ತೀವಿ ಮತ್ತೆ ಅದ್ರ ಜೊತೆ ಅದ್ರ ಬಗ್ಗೆಯ ಮಾಹಿತಿಯನ್ನು ಸಹಿತ ನಿಮ್ಗೆ ಕೊಡ್ತಿವಿ

ಓಕೆ ಸರ್ ಓಕೆ ಬಾಯ್